ಗ್ರಾಮೀಣ ಜನರು ನಮ್ಮ ಸಮುದಾಯದ ಆಟಗಳ ಬಗ್ಗೆ ಬಹಳ ವಿಭಿನ್ನ ಅಭಿಪ್ರಾಯನ್ನು ಹೊಂದಿರುತ್ತಾರೆ ಅವರಿಗೆ ಗ್ರಾಮೀಣ ಆಟಗಳ ಬಗ್ಗೆ ಆಸಕ್ತಿ ಹೆಚ್ಚು ಮತ್ತು ಅವರಿಗೆ ಅವು ತುಂಬ ಮನೋರಂಜನೆಯನ್ನು ನೀಡುತ್ತವೆ ಆದ್ದರಿಂದ ಗ್ರಾಮೀಣ ಜನರು ಹೆಚ್ಚಾಗಿ ಗ್ರಾಮೀಣ ಆಟಗಳನ್ನು ಇಷ್ಟ ಪಡುತ್ತಾರೆ ಅವರಿಗೆ ನಗರದ ಆಟಗಳು ಸ್ವಲ್ಪ ವಿಭಿನ್ನವಾಗಿ ಅನ್ನಿಸುತ್ತವೆ ಮತ್ತು ನಗರದ ಆಟಗಳಲ್ಲಿ ಕೆಲವು ಸಾಮಾನುಗಳನ್ನು ಕೊಂಡುಕೊಳ್ಳಬೇಕಾಗಿರುತ್ತದೆ ಹಣದ ಖರ್ಚು ಸಮಯದ ಅಭಾವ ಇವೆಲ್ಲ ಇರುತ್ತದೆ ಆದರೆ ಗ್ರಾಮೀಣ ಕ್ರೀಡೆಗಳಲ್ಲಿ ಹೆಚ್ಚಾಗಿ ಖರ್ಚಿನ ಪ್ರಮಾಣ ಕಡಿಮೆ ಇರುತ್ತದೆ ಮತ್ತು ಅವು ಆರೋಗ್ಯಕ್ಕೂ ಹೆಚ್ಚು ಒಳ್ಳೆಯದ್ದಾಗಿರುತ್ತವೆ ಹೀಗಾಗಿ ಗ್ರಾಮೀಣ ಜನರು ನಗರದ ಆಟಗಳನ್ನು ಸ್ವಲ್ಪ ಮಟ್ಟಿಗೆ ಇಷ್ಟ ಪಡುವುದಿಲ್ಲ